ಸರ್ ನಮಸ್ತೆ ಹೇಳಿರಿ ಸರ್ ಹಾಂ ಸ ಹೌದು ಸರ್ ಹಾಲಿನ ಅಗಂಡಿ ಇದೆ ಮತ್ತು ನಿಮಗೆ ಹಾಲು ಅಷ್ಟೇ ಅಲ್ಲ ಸರ್ ಐಸ್ ಕ್ರೀಮ್ ಸಿಗುತ್ತೆ ಬೆಣ್ಣೆ ಸಿಗುತ್ತೆ ಹಾಂ ಸೊ ಈ ಒಂದು ಹಾಲಿಂದ ಏನೆಲ್ಲ ಪ್ರಾಡಕ್ಟ್ಗಳನ್ನು ಮಾಡಕ್ಕೆ ಸಾಧ್ಯ ಅಲ್ಲ ಅದೆಲ್ಲ ಪ್ರಾಡಕ್ಟ್ಗಳು ನಮ್ಮ ಶಾಪಲ್ಲಿ ಸಿಗುತ್ತೆ ನೀವು ಯಾವುದೇ ವಿಟಿ ವಿಚಾರ ಬಿಟ್ಟು ಈಗ ನಿಮಗೆ ಇನ್ನೊಂದು ಹೇಳಬೇಕಂದ್ರೆ ಸಂಕ್ರಾಂತಿ ಇತ್ತು ಗೊತ್ತಾ ಹದಿನಾಲ್ಕು ಹದಿನೈದು ಸಂಕ್ರಾಂತಿ ಆಫರ್ ಅಂತ ಇದೆ ಸರ್ ಆಯ್ತಾ ಎಲ್ಲದರ ಮೇಲೂ ಇಲ್ಲಿ ಇದೆ ಇದೆ ಇದೆ ಯಾಕಂದರೆ ನಾವು ನಮ್ಮ ನಮ್ಮ ಅಂಗ್ಡಿಗೆ ಬರೋ ಸ್ಪೆಷಲ್ಲಾಗಿ ಯಾರು ಬರ್ತಾರಲ್ಲ ಕಷ್ಟಮರು ಅವರಿಗೆ ಅಂತ ಒಂದು ಆಫರ್ ಇಟ್ಟಿರೋದು ಅದು ಇನ್ನೂ ಕಂಟಿನ್ಯೂ ಇದೆ ಅದು ಎಂಡ್ ಆಗಿಲ್ಲ ಈ ಮಂತ್ವರೆಗೂ ಅಂದರೆ ಒಂದಿಷ್ಟು ಜನ ಹೊರಗಡೆ ಇರ್ತಾರೆ ಬರ್ತಿರ್ತಾರೆ ಅದಕ್ಕಾಗಿ ಒಂದು ಮಂತು ನಾವು ಎಕ್ಸ್ಟೆಂಡ್ ಮಾಡಿದ್ದೀವಿ ಆ ಒಂದು ಆಫರನ್ನ ಸೊ ಎಲ್ಲದ್ರ ಮೇಲೂ ಒಂದು ಫಿಫ್ಟೀನ್ ಪರ್ಸೆಂಟು ಆಫರ್ ಇದೆ ಸೊ ನೀವು ಬರ್ಬೋದು ಸರ್ ಬಂದು ತಗೋಬೋದು ನಿಮ್ಗೆ ಏನು ಬೇಕಿತ್ತು ಸ ಹಾಂ ಹಾಂ ಓಹ್

ಹೌದ ಸರ್ ಇನ್ನೊಂದು ಏನು ಹಾಂ ಇನ್ನೊಂದು ಏನಂದರೆ ನಮ್ಮ ಶಾಪಲ್ಲಿ ಈ ಒಂದು ಹಾಲಿಂದ ಏನು ಪ್ರಾಡಕ್ಟ್ಗಳನ್ನು ನಾವು ಮಾಡ್ತೀವಲ್ಲ ಎಲ್ಲ ಪ್ರಾಡಕ್ಟ್ಗಳನ್ನು ಹೇಗೆ ಮಾಡ್ತೀವಿ ಅನ್ನೋದನ್ನು ನೀವು ನೋಡ್ಬೋದು ಸರ್ ಓಕೆನಾ ಅದಕ್ಕೂ ಕೂಡ ಅವಕಾಶ ಇದೆ ಇದು ಎಲ್ಲ ಪ್ಯುವರ್ ಇರುತ್ತೆ ಸರ್ ಹಾಂ ಹೇಳಿ ಹಾಂ ಹಾಂ ಹಾಂ ಖಂಡಿತ ಸರ್ ಖಂಡಿತ ಖಂಡಿತ ಇದಕ್ಕಾಗೇ ನಮ್ಮ ಶಾಪನ್ನು ಭಾಳ ಜನ ರೆಫರ್ ಮಾಡ್ಕೊಂಡು ಬರ್ತಾರೆ ಯಾಕಂದರೆ ಒಬ್ಬರು ಬಂದರೆ ತಗೊಂಡು ಹೋಗಿಬಿಟ್ರೆ ಅವರಿಂದ ನಾಲ್ಕು ಜನ ಅವ್ರ ಹೆಸ್ರು ಇಟ್ಕೊಂಡೆನೇ ಬರ್ತಾರೆ ಸರ್ ಹಾಂ ಅದಕ್ಕೆ ಸರ್ ನಾನು ಹೇಳ್ತಿರೋದು ಹೌದು ಭಾಳ ಜನ ಇದ್ದಾರೆ ಸರ್ ಏನ್ರಾಬ್ ಹೇಳಿ ಏನು ಸಮಸ್ಯೆ ಇದೆ ತೊಂದರೆ ಇಲ್ಲ ಸರ್ ಹಾಂ ತೊಂದರೆ ಇಲ್ಲ ನಾವೇ ಸಪ್ಲೈ ಕೊಡ್ತೀವಿ ನಾವು ಅದಕ್ಕೆ ಅಂತ ಏನಂದರೆ ಕಸ್ಟಮರ್ಗೆ ಹೆಲ್ಪ್ ಆಗಲಿ ಕೊಡ್ ಕೊಡ್ಬೋದು ಸರ್ ಅದಕ್ಕೆ ನಮ್ಮ ಕಸ್ಟಮರ್ಗೆ ಹೆಲ್ಪ್ ಆಗಲಿ ಅನ್ನೋ ಕಾ ಹಲೋ ಸರ್ ಕೇಳಿಸ್ತಿದೆಯಾ

ಹಲೋ ಸರ್ ಕೇಳಿಸ್ತಿದೆನ ಸರ್ ಇಲ್ಲ ಇಲ್ಲ ಸರ್ ಕೇಳಿಸ್ತಿದೆ ಅಲ್ಲ ನನಗೆ ನಿಮ್ಮ ವಾಯ್ಸ್ ನಂಗೆ ರೀಚ್ ಆಗ್ತಿದೆ ಯಾ ಯಾ ಅಂದರೆ ಏನು ಹಾಂ ಹ್ಞೂ ಇಲ್ಲ ಸರ್ ತೊಂದರೆ ಇಲ್ಲ ಹ್ಞೂ ಹೌದು ಅಫ್ ಕೋಸ್ ಸರ್ ಹೌದು ಅದಕ್ಕಂತಲೇ ನಾವು ಸ್ಪೆಷಲಾಗಿ ಈ ಒಂದು ಶಾಪನ್ನ ಹಾಕಿರೋದು ತುಂಬ ವರ್ಷಗಳಿಂದ ಶಾಪ್ ಹೆಸರು ಮಾಡಿದೆ ಸರ್ ಒಂದು ಗುಡ್ವಿಲ್ ಅಂತ ಏನು ಹೇಳ್ತಾರೆ ಅದನ್ನು ಹಾಗೆ ಬೆಳೆಸ್ಕೊಂಡು ಬಂದಿದೆ ಆಯಿತಾ ಸ ನೀವು ಬರ್ಬೋದು ಇಲ್ಲ ನಿಮ್ಮ ಅಡ್ರೆಸನ್ನ ನಂಗೆ ಕಳಿಸಿದ್ರೆ ನಮ್ಮ ಡೆಲಿವರಿ ಬಾಯ್ಗಳಿದ್ದಾರೆ ಅವ್ರ ಕಡೆ ನಾನು ಕೊಟ್ಟು ಕಳಿಸ್ತೀನಿ ಸರ್ ಶೂರ್ ಸರ್ ಓಕೆ ತ್ಯಾಂಕ್ ಯು ಸರ್